ಹಲೋ ಗುಡ್ ಮಾರ್ನಿಂಗ್ ಮ್ಯಾಮ್ ನಾನು ರಿದನ್ ರಿದನ್ ತಾಯಿ ಮಾತಾಡ್ತಿರೋದು ಫಸ್ಟ್ ಸ್ಟ್ಯಾಂಡರ್ಡ್ ಮೇಡಮ್ ನನಗೊಂದು ಅವನಿಗೆ ಒಂದು ವಾರದ ಮಟ್ಟಿಗೆ ಒಂದು ರಜೆ ಬೇಕಿತ್ತು ಮೇಡಮ್ ಒಂದು ಅಂದರೆ ನನ್ನ ತಂಗಿಗೆ ಮದುವೆ ಇದೆ ಹಾಗಾಗಿ ಒಂದು ವಾರದ ಮಟ್ಟಿಗೆ ನನ್ಗೆ ಅವನಿಗೆ ಒಂದು ರಜೆ ಸಿಗ್ಬೋದಾ ಅಂತ ಕೇಳಲಿಕ್ಕೆ ಕಾಲ್ ಮಾಡಿದ್ದು ಮೇಡಮ್ ಹೌದು ಮೇಡಮ್ ಅದು ಹೌದು ಹೌದು

ಅಲ್ಲ ಅಲ್ಲ ಅದು ಹೌದು ಮೇಡಮ್ ಆದರೆ ನನ್ಗೆ ಅನಿವಾರ್ಯ ಮೇಡಮ್ ಹೋಗಲೇ ಬೇಕು ನನ್ಗೆ ಏನು ಮಾಡ್ಲಿಕ್ಕೆ ಆಗಲ್ಲ ನನ್ಗೆ ನಾನು ಡೈಲಿ ಅವನಿಗೆ ಅಪ್ಡೇಟ್ಸ್ ಮಾಡ್ತೇನೆ ಮೇಡಮ್ ಹೋಮ್ವರ್ಕ್ ಇದ್ದರೆ ನನ್ಗೆ ವಾಟ್ಸ್ಅಪ್ ಮಾಡಿ ಮೇಡಮ್ ನಾನು ಅವನನ್ನ ಡೈಲೀ ಬರೆಸ್ತೇನೆ ಮೇಡಮ್

ಹೌದು ಹೌದು ಹೌದು ಇಲ್ಲ ಮೇಡಮ್ ಇಲ್ಲ ಮ್ಯಾಮ್ ಇಲ್ಲ ಮೇಡಮ್ ನಾನು ಇವರು ಮೂವರು ಮೂವರೆ ಇರೋದು ನಾವು ಸ್ಮಾಲ್ ಫ್ಯಾಮಿಲಿ ನನ್ಗೆ ಬಿಟ್ಟು ಹೋಗಲಿಕ್ಕು ಇಲ್ಲ ಯಾರು ಹಾಗಾಗಿ ಒಂದು ಇದೊಂದು ಮೇಡಮ್ ಇದು ಲಾಸ್ಟ್ ನಾನು ಒಂದು ವಾರ ಒಂದು ಇದರ ಒಂದು ಮಟ್ಟಿಗೆ ದಯವಿಟ್ಟು ನನ್ಗೆ ಅಂದರೆ ಬೇರೆ ಬೇರೆ ವ ಉಪ್ ಆಪ್ಷನ್ನೇ ಇಲ್ಲ ಮೇಡಮ್ ಅವ್ನ ಇಲ್ಲಿಂದ ಬಿಟ್ಟು ಹೋಗಲಿಕ್ಕು ಆಪ್ಷನ್ ಇಲ್ಲ ಮೇಡಮ್ ನಾನು ಕರ್ಕೊಂಡೇ ಹೋಗಬೇಕು ಮೇಡಮ್ ಅದಕ್ಕೋಸ್ಕರ ಅಷ್ಟೆ ನಾನು ಡೈಲಿ ಅಪ್ಡೇಟ್ ಮ್ಯಾಮ್ ನೀವು ಏನು ಕಳಿಸ್ತೀರೊ ನಾನು ಅವನ ರಿವಿಝನ್ ಮಾಡಿಸ್ತೇನೆ ಮೇಡಮ್

ಇಲ್ಲ ಮೇಡಮ್ ಹಾಂ ಹಾಂ ಸರಿ ಮೇಡಮ್ ನಾನೇ ಜವಾಬ್ದಾರಿ ಮೇಡಮ್ ಪ್ಲೀಸ್ ನಾನೇ ಜವಾಬ್ದಾರಿ ನಾನು ತಗೊಳ್ತೇನೆ ನಾನು ಅವನನ್ನು ಡೈಲಿ ಫಾಲೋ ಅಪ್ ಮಾಡಿಸ್ತೇನೆ ರಿವಿಝನ್ ಮಾಡಿಸ್ತೇನೆ ಓದಿಸ್ತೇನೆ ಮೇಡಮ್ ಓಕೆ ಓಕೆ ಮೇಡಮ್ ತ್ಯಾಂಕ್ ಯು ಮೇಡಮ್ ಓಕೆ ಓಕೆ ಮೇಡಮ್ ತ್ಯಾಂಕ್ ಯು ಸೋ ಮಚ್ ಹಾಂ ತ್ಯಾಂಕ್ ಯು ಹಾಂ ಹಾಂ ಓಕೆ